ನಾನು ಒಂದು ಮೊಬೆಲನ್ನು ತೆಗೆದುಕೊಂಡೆ ಅದು ಉಪಯೋಗಕ್ಕೆ ಬರುತ್ತೆ ಅಂತ ತೆಗೆದುಕೊಂಡೆ ಆದರೆ ಅದು ಮೊಬೈಲಿಂದ ನಮಗೆ ತುಂಬಾ ಅನನ್ಕೂಲ ಆಗ್ತಿದೆ ನನ್ನ ಮಗ ಆ ಮೊಬೆಲ್ ಇಲ್ಲ ಅಂದರೆ ಊಟ ಮಾಡಲ್ಲ ಊಟ ಮಾಡಬೇಕಂದ್ರೆ ಮೊಬೈಲ್ ಕೊಟ್ರೆ ಅವನು ಊಟ ಮಾಡೋದು ಮತ್ತು ಮೊಬೈಲ್ ಕೊಟ್ರೆ ಅವನು ಓಮರ್ಕ್ ಮಾಡೋದು ಮೊಬೈಲಲ್ಲಿ ಗೇಮ್ ಡೌನ್ಲೋಡ್ ಮಾಡ್ಕೊಂತಾನೆ ಗೇಮ್ ಡೌನ್ಲೋಡ್ ಮಾಡಿ ಮಾಡ್ಕೊಳದ್ರಿಂದ ಅವ್ನಿಗೆ ತುಂಬಾ ಕಣ್ಣು ಎಫೆಕ್ಟ್ ಆಗಿದೆ ಕಣ್ಣು ಉರಿ ಮತ್ತು ಕಣ್ಣಲ್ಲಿ ನೀರು ಸೋರೋದು ಆ ಥರ ಎಲ್ಲ ಆಗಿದೆ ಮೊಬೆಲಿಂದ ಬೇಡಪ್ಪ ಅಂದರೆ ಕೇಳಲ್ಲ ನನಗೆ ಮೊಬೈಲು ಬೇಕೇ ಬೇಕು ಅಮ್ಮ ಇಲ್ಲಾಂದರೆ ನಾನು ಊಟ ಮಾಡಲ್ಲ ನಾನು ಓಮರ್ಕು ಮಾಡಲ್ಲ ನಾನು ಶಾಲೆಗೆ ಹೋಗಲ್ಲ ಅಂತಾನೆ ಮೊಬೈಲಿಂದ ಅನುಕೂಲಕ್ಕಿಂತ ಅನನ್ಕೂಲನು ಜಾಸ್ತಿ ಇದೆ ಮತ್ತು ನಮ್ಮ ಮಗಳು ಮೊಬೈಲಲ್ಲಿ ತುಂಬ ಮೆಸೇಜ್ಗಳು ಫಾರ್ವರ್ಡು ಆ ಥರ ಎಲ್ಲ ಮಾಡ್ತಳೆ ಮೊಬೈಲಲ್ಲಿ ಅದು ಬೇರೆ ಬೇರೆ ವೀಡಿಯೋಸ್ ಎಲ್ಲಾನು ಬರುತ್ತೆ ಈ ಥರ ಚೆನ್ನಾಗಿಲ್ಲ ಆ ಥರ ವೀಡಿಯೊಸ್ಸು ಹುಡುಗ ಹುಡುಗಿ ಲವ್ ಮಾಡೋದು ಪ್ರೀತಿ ಮಾಡೋದು ಆ ಥರ ಎಲ್ಲ ಬರ್ತೈತೆ ಆ ಥರ ಎಲ್ಲ ಅನನ್ಕೂಲ ಇದೆ ಮೊಬೈಲಿಂದ ಮತ್ತು ಮೆಸೇಜ್ಗಳು ಮಾಡೋದು ವಿಡಿಯೋಗಳು ತಕ್ಕೊಳೋದು ಆ ಥರ ಎಲ್ಲ ಮಾಡ್ತಾರೆ ಮೊಬೈಲು ಮತ್ತು ಒಂದು ಮೊಬೈಲು ನಾವು ತೊಗೊಂಡಿದ್ದೆ ಅದು ಬ್ಯಾಟ್ರಿನೇ ಬರ್ಸ್ಟ್ ಆಗೋಯ್ತು ಮತ್ತು ಇ ಮತ್ತು ಇನ್ನೊಂದು ಮೊಬೈಲ್ ತೊಗೊಂಡೆ ಆದ್ರುನು ನನಗೆ ಮೊಬೈಲ್ ಅಂದರೆ ಅಷ್ಟು ಇಷ್ಟ ಇಲ್ಲ ಮೊಬೈಲಿಂದ ತುಂಬಾ ಜನ ಹಾಳಾಗಿದಾರೆ ಮೊಬೈಲ್ ನೋಡಿ ಅದು ಅನ್ಕೂಲನೂ ಇದೆ ಅನನ್ಕೂಲನೂ ಇದೆ ನೋಡಿದ್ರೆ ಮೊಬೈಲಿಂದ ನಮ್ಮ ನಮ್ಮ ಮಗ್ಳು ಅಷ್ಟೇ ಮೈ ಮಾತೆತ್ತಿದರೆ ಬೆಳಗ್ಗೆ ಎದ್ದಿದ ತಕ್ಷಣ ಆರು ಗಂಟೆಗೆ ಮೊಬೈಲ್ ಇರಬೇಕು ಮೊಬೈಲ್ ಇದ್ದರೇನೆ ಅವರು ಓದೋದು ಬರಿಯೋದು ಊಟ ಮಾಡೋದು ಎಲ್ಲಾ ಅದು ವಿಡಿಯೋಗಳು ಪೇಕ್ ವಿಡಿಯೋಗಳೆಲ್ಲಾ ಬರ್ತೈತೆ ವಿಡಿಯೋಗಳಿಗೆಲ್ಲಾ ಲೈಕ್ಗೊಳ ಕೊಡ್ತಾರೆ ಆ ವಿಡಿಯೋಗಳೆಲ್ಲಾ ನೋಡ್ತಾರೆ ಆ ಥರ ಕಚಡ ವಿಡಿಯೋಗಳೆಲ್ಲಾ ಬರ್ತೈತೆ ಕಚಡ ವಿಡಿಯೋಗಳೆಲ್ಲಾ ನೋಡ್ತಾರೆ ನೋಡಬಾರ್ದಲ್ವ ಎ ಓದೋದಕ್ಕೆ ಎತ್ಕೊಂಡರೆ ಓದಬೇಕು ಅವರು ಓದಲ್ಲ ಒಳ್ಳೆದನ್ನ ಓದಲ್ಲ ಅವರು ಕೆಟ್ಟುದನ್ನೇ ನೋಡ್ತಾ ಇರ್ತಾರೆ ಕೆಟ್ಟುದನ್ನೇ ಫಾರ್ವರ್ಡ್ ಮಾಡ್ತಾ ಇರ್ತಾರೆ ಅದೆಲ್ಲಾ ಮೊಬೈಲಿಂದ ತಪ್ಪಲ್ವ ಮತ್ತು ಮೊಬೈಲಲ್ಲೂ ಅಷ್ಟೇ ಹಾಕಿದ್ನೇ ಹಾಕ್ತರೆ ಆ ಮಕ್ಕಳು ನೋಡಿದನ್ನೇ ನೋಡ್ತರೆ ಮತ್ತೆಲ್ಲ ಹಾಳಾತರೆ ಮಕ್ಳೆಲ್ಲಾನು ನಮ್ಮ ನಮ್ಮ ಮನೆಯವ್ರು ಅಷ್ಟೇ ಆರು ಗಂಟೆಗೇ ಎದ್ದವ್ರರಂದರೆ ಆರು ಗಂಟೆಗೇ ಮೊಬೈಲ್ ಹಿಡ್ಕೊಂಡು ಕುತ್ಕೊಂತಾರೆ ಹೆಂಡ್ತಿನೂ ಬೇಡ ಮಕ್ಕಳು ಬೇಡ ಹೆಂಡತಿ ಏನು ಹೇಳಿದರೂ ಕೇಳಲ್ಲ ಫಸ್ಟ್ ಮೊಬೈಲ್ ಪ್ರಿಪ್ರೆನ್ಸ್ ಬಂದು ಹೆಂಡ್ತಿನೂ ಬೇಡ ಮಕ್ಕಳೂ ಬೇಡ ಮೊಬೈಲ್ ಮೊಬೈಲ್ ನೋಡ್ಕೊಂತಾ ಮೊಬೈಲ್ನ ನೋಡಿ ನಕ್ಕೊಂತಾನೇ ಎದ್ದೋತರೆ ಹೆಂಡತಿ ಮಕ್ಕಳು ಜೊತೆನೇ ಇರಲ್ಲ ಹೆಂಡತಿ ಮಕ್ಕಳು ಜೊತೆನೂ ಮಾತಾಡೋದು ಇಲ್ಲ ಅದು ನೋಡ್ಕೊಂತಾನೇ ನಗಿತ ಇರ್ತಾರೆ ನಾವು ಮಾತಾಡಿಸಿದ್ರು ಊಟಕ್ಕೆ ಬನ್ರಿ ಅಂದರು ಬರಲ್ಲ ಯಾ ಬ ಏನ್ರೀ ನಗಿತ ಇದ್ದೀರಾ ನಮ್ಮ ಜೊತೆ ಮಾತಾಡಿ ಅಂದರೂ ಮಾತಾಡಲ್ಲ ಮೊಬೈಲ್ ನೋಡ್ಕೊಂತಾನೇ ನಗಿತ ಇರ್ತಾರೆ ಮೊಬೈಲಿಂದಂತೂ ತುಂಬ ಇದಿದೆ ನನ್ನ ಮಗ ಮಗಳಂತೂ ಮೊಬೈಲ್ ನೋಡಿ ನೋಡಿ ತುಂಬಾ ಹಾಳಾಗ್ಬಿಟ್ಟಿದರೆ ಮೊಬೈಲ್ ಬೇಡ ಅಂದರು ಕೇಳಲ್ಲ ಫಸ್ಟು ಮೊಬೈಲ್ ನಾನೀವಾಗ ಮೊಬೈಲೆ ನನಗೆ ಬೇಡ ಅಂದ್ಬಿಟ್ಟು ಒಂದು ಮೊಬೈಲ್ ಮೇಲೆಯಿಂದ ಕೆಳಗಡೆವರ್ಗೂ ಕುಕ್ಕಿದೆ ಕೆಳಗಡೆ ಪೀಸ್ ಪೀಸ್ ಆಯಿತು ಆದರೂ ಅವರು ಮಕ್ಕಳು ಓದೋ ಸ್ಕೂಲಲ್ಲಿ ಗ್ರೂಪ್ ಮಾಡಿದರೆ ಏನಾದರೂ ಇದ್ದರೆ ಗ್ರೂಪಿಂದ ಕಳಿಸ್ತಾರೆ ಮೆಸೇಜಸ್ಸು ಅಂತೇಳಿಬಿಟ್ಟು ನಾನು ಮೊಬೈಲ್ ಇಟ್ಕೊಂಡಿದೀನಿ ಮೊಬೈಲಿಂದಂತೂ ತುಂಬಾ ಇದಿದೆ ನನಗಂತೂ ಮೊಬೈಲೇ ಬೇಡ ಅನಿಸಿಬಿಟ್ಟಿದೆ ನನ್ನ ಮಗ ನನ್ನ ಮಗನಿಗಂತೂ ಕಣ್ಣೇ ಇದಾಗಿಬಿಟ್ಟಿದೆ ನೀರಂತೂ ಸುರಿತೈತೆ